ನಮ್ಮ ಖಾದ್ಯಗಳ ರುಚಿಯನ್ನ ಹೆಚ್ಚಿಸಲಿಕ್ಕೆ ಇಲ್ಲಿ ನಾವು ಸಾಕಷ್ಟು ವಿಧವಿಧವಾದಂತಹ ಕೃಷಿ ಪದಾರ್ಥಗಳನ್ನ ನಾವು ಬಳಸ್ತೀವಿ ಮೊದ್ಲನೇದಾಗಿ ಇಲ್ಲಿ ಖಾದ್ಯಗಳ ರುಚಿಯನ್ನ ಹೆಚ್ಚಿಸುವುದಕ್ಕಾಗಿ ನಾವು ಬಳಕೆ ಮಾಡುವಂಥ ವಸ್ತುಗಳು ಅಂದರೆ ಸೊಪ್ಪಿನೊಳಗಡೆ ಪುದಿನ ಇರ್ಭೋದು ಅಥ್ವ ಕೊತ್ತಂಬರಿ ಇರ್ಬೋದು ಮತ್ತು ಇವುಗಳ ಜೊತೆಗೆ ನಮ್ಮಲ್ಲಿ ಸಿಗುವಂಥ ಜವಾರಿ ಮೆಣ್ಸಿನಕಾಯಿ ಇವುಗಳನ್ನ ಎಣ್ಣೆಯಲ್ಲಿ ಕರ್ದು ಅದನ್ನು ನಾವೇನಾದರು ಖಾದ್ಯಗಳಿಗೆ ಹಾಕಿದರೆ ಅದು ಉತ್ತಮವಾದಂಥ ಒಂದು ರುಚಿಯನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯತೆ ಇರ್ತದೆ ಮತ್ತಿಲ್ಲೆ ನಮ್ಮಲ್ಲೆ ಉತ್ತರ ಕರ್ನಾಟಕದ ಒಳಗಡೆ ನಾವು ರುಚಿಯನ್ನ ಹೆಚ್ಚಿಸುವುದಕ್ಕಾಗಿ ಈರುಳ್ಳಿಯನ್ನ ಬಳಕೆ ಮಾಡ್ತೀವಿ ಅದು ಈರುಳ್ಳಿ ಹಸಿ ಈರುಳ್ಳಿನು ಇರ್ಬೋದು ಅಥ್ವ ಎಣ್ಣೆಯಲ್ಲಿ ತಾಳಿಶಿದಂತ ಉಳ್ ಈರುಳ್ಳಿನೂ ಇರ್ಬೋದು ಅಥವ ಅದು ಸುಟ್ಟಂಥ ಈರುಳ್ಳಿ ಇರ್ಬೋದು ಅದನ್ನು ಕೂಡನು ನಾವು ಬಳಕೆ ಮಾಡ್ಕೊತೀವಿ ಇದ್ರ ಜೊತೆಗೆ ವಿಶೇಷವಾದಂಥ ವಾಸನೆಗಳನ್ನ ತರುವುದಕ್ಕಾಗಿ ನಾವು ಬೆಳ್ಳುಳ್ಳಿಯನ್ನ ಬ ಬಳಕೆ ಮಾಡ್ತೀವಿ ಬೆಳ್ಳುಳ್ಳಿಯನ್ನ ಎಣ್ಣೆ ಒಳಗಡೆ ಸ್ವಲ್ಪ ಕರ್ದು ಅದನ್ನೇನಾದರು ಅಡುಗೆಗೆ ಹಾಕಿಬಿಟ್ಟರೆ ಆ ಖಾದ್ಯಗಳ ಸುವಾಸನೆ ಅತ್ಯದ್ಭುತವಾಗಿರುವುದನ್ನ ನಾವು ನೋಡ್ತೀವಿ ಇನ್ನ ಇವುಗಳ ಜೊತೆಗೆ ನಮ್ಮ ಖಾದ್ಯಗಳನ್ನ ನಾವು ತಯಾರು ಮಾಡ್ಬೇಕಾದ್ರೆ ಅವುಗಳ ರುಚಿಯನ್ನು ಎಚ್ಚಿಸಲಿಕ್ಕೆ ನಾವು ಬಳಕೆ ಮಾಡುವಂಥಾ ಇತರೆ ವಸ್ತುಗಳಂತಂದರೆ ಒಣ ಕೊಬ್ಬರಿ ಮತ್ತು ಹುರಿದ ಶೇಂಗ ಕರ್ದ ಶೇಂಗ ಹುರಿದಂಥ ಎಳ್ಳು ಕರಿದಂಥ ಎಳ್ಳು ಇವುಗಳನ್ನ ಕೂಡನು ನಾವು ಬಳಕೆ ಮಾಡ್ತೀವಿ ಇವುಗಳ ಜೊತೆಗೆ ಈ ಮಸಾಲೆ ಸಾಮಾಗ್ರಿಗಳಾದಂಥ ಜಾಕಾಯಿ ಇರ್ಬೋದು ಅದು ನಮ್ಮಲ್ಲಿ ಜಾಜಿಕಾಯಿ ಅಂತ ಕರೀತಾರೆ ಪತ್ರೆ ಇರ್ಬೋದು ಲವಂಗ ಇರ್ಬೋದು ಏಲಕ್ಕಿ ಇರ್ಬೋದು ಅಥವಾ ಕಲ್ ಹೂವ ಇರ್ಬೋದು ಅಥ್ವ ದಾಲ್ಚಿನಿ ಚಕ್ಕೆ ಅಂತ ಏನು ಕರೀತರಲ್ಲ ಆ ದಾಲ್ಚಿನಿ ಇರ್ಬೋದು ಇಂಥವುಗಳನ್ನು ಕೂಡ ಒಂದು ಹದವಾಗಿ ಹುರ್ದು ಅಥ್ವ ಎಣ್ಣೆಗಳಲ್ಲಿ ಕರ್ದೋ ಅವುಗಳನ್ನು ಚೆನ್ನಾಗಿ ಪುಡಿ ಮಾಡಿ ಖಾದ್ಯಗಳಲ್ಲಿ ಬಳಸಿದಾಗ ಆ ಸುವಾಸನೆ ಅಧ್ಯಪ್ ಅತ್ಯದ್ಭುತವಾದಂಥ ಸುವಾಸನೆ ಬರುದನ್ನ ನಾವು ನೋಡಲಿಕ್ಕೆ ಸಾಧ್ಯತೆ ಇರ್ತದೆ ಇನ್ನೂ ನಮ್ಮಲ್ಲೇ ಸ್ವಾಭಾವಿಕವಾಗಿ ಖಾದ್ಯಗಳ ಜೊತೆಗೆ ಪಾನಿಗಳನ್ನ ಕೂಡ ನಾವು ಮಾಡೋವಂಥ ಪದ್ಧತಿಯಿಂದ ಆ ಪಾನೀಯಗಳನ್ನ ಮಾಡ್ಬೇಕಾದರೆ ಅವುಗಳಿಗೆ ಹಾಕುವಂಥ ಕೇಶರ ಅಥವ ಏಲಕ್ಕಿ ಅಥ್ವ ಜಾಜಿಕಾಯಿ ಇವುಗಳ ಜೊತೆಗೆ ನಾವು ಈ ಗೋಡಂಬಿಯನ್ನ ಕೂಡ ನಾವು ತುಪ್ಪದಲ್ಲಿ ಹುರ್ದು ಹಾಕಿದಾಗ ಉತ್ತಮವಾದಂಥ ವಾಸನೆ ಬರುತ್ತೆ ಈ ಹುಲಿದ ಗೋಡಂಬಿ ಅಥ್ವ ದೀಪದ ರಾಕ್ಷಿಗಳನ್ನ ಅಥ್ವ ಚಿರುಳ್ಳಿಗಳನ್ನ ಸ್ವಾಭಾವಿಕವಾಗಿ ಖೀರನ್ನ ಮಾಡಲಿಕ್ಕೆ ಅಂದರೆ ಶಾವಿಗೆಯ ಪಾಯ್ಸ ಅಂತ ಏನು ಕರೀತಿವಲ್ಲ ಅದ್ರೊಳ್ಗೆ ಹಾಕ್ಲಿಕ್ನು ಕೂಡಾನು ಉತ್ತಮವಾದಂಥಾ ಒಂದು ಸುವಾಸನೆಯನ್ನ ಬಳಸ್ಲಿಕ್ಕೆ ಸಾಧ್ಯತೆಯಿದೆ ಈ ಸುವಾಸನೆಯನ್ನ ಬಳಸಲಿಕ್ಕೆ ನಾವು ತುಪ್ಪವನ್ನ ಕೂಡನು ಬಳಸ್ತೇವೆ ಅದ್ರಾಗ ದೇಸಿ ಆಕಳ್ದ ತುಪ್ಪಾಯಿತು ಅಂದರೆ ಆ ಒಂದು ಖಾದ್ಯಗಳ ವಾಸನೆ ಅತ್ಯದ್ಭುತವಾಗಿರುವುದನ್ನ ನಾವು ನೋಡಲಿಕ್ಕೆ ಸಾಧ್ಯತೆಯಿದೆ ಇದ್ರೊಂದ್ಗೆ ಮಸಾಲೆ ಸಾಮಾನುಗಳನ್ನೆ ಬಳ್ಸುವಂಥ ಪಧ್ಧತೆಗಳನ್ನ ಬಳ್ಕೆ ಮಾಡ್ಕೊಂಡು ಆ ಆಹಾರದ ರುಚಿಗಳನ್ನ ಖಾದ್ಯಗಳ ರುಚಿಯನ್ನ ಹೆಚ್ಗಿ ಮಾಡ್ಕೊಳ್ಲಿಕ್ಕೆ ಸಾಧ್ಯತೆಯಿದೆ ಇವುಗಳಲ್ಲಿ ಸ್ವಾಭಾವಿಕವಾಗಿ ಕರಿಬೇವು ಇರ್ಬೋದು ಅಥ್ವ ಈ ಗುರ್ಳ್ ಇರ್ಬೋದು ಅಗಸಿ ಇರ್ಭೋದು ಈ ರೀತಿಯಾದಂಥಾ ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ಅವುಗಳಿಂದ ಈ ತಪ್ಲು ಪಲೆಗಳ ಪಲ್ಯೆಗಳನ್ನು ಮಾಡ್ಬೋದು ಅತ್ವ ಗಟ್ಟಿಯಾದಂತಹ ಕಾಯಿ ಪಲ್ಯಗಳ ಪಲ್ಯೆಯನ್ನು ಕೂಡಾನು ಮಾಡ್ಬೋದು ಮತ್ತು ಇದ್ರ ಜೊತೆಗೆ ಹಲವಾರು ರೀತಿಯ ಕಾಳುಗಳನ್ನ ನಾವೇನು ಮಾಡ್ತಿವೋ ಅಂದ್ರೆ ಕಾಳುಗಳಂದ್ರೆ ದ್ವಿದಳ ಧಾನ್ಯಗಳನ್ನ ಮಾಡ್ತೀವಿ ಹೆಸ್ರು ಇರ್ಬೋದು ಮಡಿಕೆ ಇರ್ಬೋದು ಕಡಲೆ ಇರ್ಬೋದು ಅಲ್ಸಂದಿ ಇರ್ಬೋದು ರಾಜ್ಮಾ ಇರ್ಬೋದು ಇಂಥವುಗಳನ್ನ ನಾವು ಮಾಡಿದಾಗನು ಕೂಡಾನು ಅವುಗಳಿಗೆ ವಿಶೇಷವಾದಂಥ ಮಸಾಲೆಗಳನ್ನ ನಾವು ಹಾಕ್ತೀವಿ ಆ ಮಸಾಲೆಗಳಿಂದ ಖಾದ್ಯದ ರುಚಿಯನ್ನ ಹೆಚ್ಚಿಸ್ಕೊಳ್ಲಿಕ್ಕೆ ಸಾಧ್ಯತೆಯಿದೆ ನಮ್ಮಲ್ಲಿ ಕೇವಲ ಉಪ್ಪಿಟ್ಟನ್ನ ಮಾಡುವಂತೆ ಸುಮಾರು ಎಂಟರಿಂದ ಹತ್ತು ವಿಧದ ಉಪ್ಪಿಟ್ಟುಗಳನ್ನು ಮಾಡ್ತಾರೆ ಅದು ಮಸಾಲೆ ಉಪ್ಪಿಟ್ಟು ಇರ್ಬೋದು ಸಾದಾ ಉಪ್ಪಿಟ್ಟು ಇರ್ಬೋದು ತುಪ್ಪದ ಉಪ್ಪಿಟ್ಟು ಇರ್ಬೋದು ಇವೆಲ್ಲವುಗಳಲ್ಲಿ ಅವ್ಗಳ ಹೆಸರೇ ಹೇಳ್ದಂಗೆ ಅವುಗಳ ಪ್ರಿಫಿಕ್ಸ್ ಏನಿರುತ್ತಲ್ಲ ಅದ್ರ ಆಧಾರದ ಮೇಲ್ಗಡೆನ ಅದ್ರಲ್ಲೇನು ಬಳಕೆ ಮಾಡಿವನ್ನೋದನ್ನು ಕೂಡಾನು ನಾವು ಹೇಳಲಿಕ್ಕೆ ಸಾಧ್ಯತೆಯಿದೆ ಈ ರೀತಿಯಾಗಿ ಹಲವಾರು ರೀತಿಯ ಸಿಹಿ ಖಾದ್ಯಗಳೇ ಇರ್ಬೋದು ಖಾರದ ಖಾದ್ಯಗಳೇ ಇರ್ಬೋದು ಅಥ್ವವ ಸಮಧಾತು ಸಮತೂಕ ಆಹಾರ ಖಾದ್ಯಗಳೇ ಇರ್ಬೋದು ಅವುಗಳನ್ನ ಮಾಡ್ಬೇಕಾದ್ರೆ ಹಲವಾರು ರುಚಿ ಹೆಚ್ಚಿಸುವಂಥ ನಾವು ವಸ್ತುಗಳನ್ನು ಬಳಕೆ ಮಾಡ್ತೀವಿ ಆಶ್ಚರ್ಯ ಅಂದರೆ ಇತ್ತೀತ್ತಿನ ದಿವಸ ಉತ್ತ ಇತ್ತಿತ್ತಲಾಗಿ ಉತ್ತರ ಭಾರತದ ಖಾದ್ಯಗಳಲ್ಲಿ ಅಜಿನೊ ಮೋಟ್ಟೋ ಅನ್ನುವಂತಹದ್ದು ಒಂದು ಖಾದ್ ಒಂದು ಕ ರುಚಿಯನ್ನು ಹೆಚ್ಚಿಸಲಿಕ್ಕೆ ಒಂದು ರಾಸಾಯನಿಕವನ್ನ ಬೆಳಿಸ್ತಾರೆ ಅಂಥ ಯಾವುದೇ ಒಂದು ಕೆಟ್ಟ ಕಾ ರುಚಿಕರವಾದಂಥ ವಸ್ತುವನ್ನ ಬಳ್ಸುವಂಥ ಪಧ್ಧತಿಯನ್ನ ನಾವೆಂದು ಇಲ್ಲಿ ಮಾಡುದಿಲ್ಲ ಯಾಕೆಂದರೆ ಅದರಿಂದ ಆಹಾರದ ರುಚಿ ಏನೋ ಹೆಚ್ಚುತ್ತೆ ಆದ್ರೆ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ ಆ ಕಾರಣದಿಂದ ಅಜಿನೊ ಮೋಟೋ ಅನ್ನೂದನ್ನ ನಾವು ಬಳಕೆ ಮಾಡುದನೇ ಇಲ್ಲ ಟೇಸ್ಟಿಂಗ್ ಪೌಡರ್ ಅಂತೇನು ಕರಿತಾರೋ ಅದನ್ನ ನಾವು ಬಳಕೆ ಮಾಡಂಗಿಲ್ಲ ಅದನ್ನ ನಾವು ಯಾವುದೇ ಕಾರಣಕ್ಕೂನು ಬಳಕೆ ಮಾಡಂಗಿಲ್ಲ ಜೊತೆಗೆ ಕೆಲವು ಸಿಂತಟಿಕ್ ಅಂದರೆ ಸಂಶ್ಲೇಷಿತವಾದಂಥ ರಾಸಾಯನಿಕ ಕಾ ವಸ್ತುಗಳನ್ನ ಕೂಡ ನಾವು ಆಹಾರದಲ್ಲಿ ನಾವು ಬಳಕೆಯನ್ನ ಮಾಡುದಿಲ್ಲ ಈ ರೀತಿಯಾಗಿ ಉತ್ತಮವಾದಂತಹ ನ ನೈಸರ್ಗಿಕವಾಗಿ ದೊರೆಯುವಂತಹ ಮಸಾಲೆಯುಕ್ತ ವಸ್ತುಗಳೇ ಆಗಲಿ ಅಥವಾ ಬಣ್ಣಕಾರಕಗಳೇ ಆಗಲಿ ಅಥವಾ ಈ ತಪ್ಲುಗಳನ್ನಾಗಲಿ ಅವುಗಳನ್ನ ಎಣ್ಣೆ ಅಥ್ವ ತುಪ್ಪದಲ್ಲಿ ಹುರ್ದು ಅವುಗಳನ್ನ ಬಳಕೆ ಮಾಡಿದಾಗ ಖಾದ್ಯದ ರುಚಿಯನ್ನ ಹೆಚ್ಚಿಶ್ಕೊಳ್ಳಲಿಕ್ಕೆ ಸಾಧ್ಯತೆಯಿದೆ ಈ ರೀತಿಯಾಗಿ ನಾವು ಖಾದ್ಯದ ರುಚಿಯನ್ನು ಹೆಚ್ಚಿಸಲಿ ಹೆಚ್ಚಿಸಲಿಕ್ಕೆ ಹಲವಾರು ವಿಶೇಷ ರೀತಿಯ ಪದಾರ್ಥಗಳನ್ನ ಬೆಳ್ಸ್ಕೊತಾ ಬಂದದ್ದನ್ನ ಈ ಸಂದರ್ಭ್ದೊಳ್ಗಡೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಇದು ಒಟ್ಟಾರೆ ನಾವು ಬಳ್ಸುವಂ ಥಖಾದ್ಯಗಳು